ನಾನು ಆನ್ಲೈನಲ್ಲಿ ಒಂದು ಸೀರೆಯನ್ನು ಬುಕ್ ಮಾಡಿದ್ದೆ ಆ ಸೀರೆಯ ನಿಖರವಾದ ಬೆಲೆ ಮೂರು ಸಾವಿರ ರೂಪಾಯ್ ನಾನು ಇದುವರೆಗೂ ಯಾವುದೇ ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ ಎಲ್ಲರೂ ಆನ್ಲೈನಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿದರಿಂದ ನಾನು ಕೂಡ ಒಂದು ಸಲ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಣ ಅಂಥಲ್ಲ ಬುಕ್ ಮಾಡು ಮಾಡೊಣ ಮತ್ತು ಆ ಸೀರೆ ಕೂಡ ತುಂಬ ಚೆನ್ನಾಗಿದ್ದರಿಂದ ನಾನು ಆನ್ಲೈನಲ್ಲಿ ಒಂದು ಸೀರೆಯನ್ನ ಬುಕ್ ಮಾಡಿದ್ದೆ ಆ ಸೀರೆ ನಾಲ್ಕು ಮೂರು ಸಾವಿರ ರೂಪಾಯಿ ಫಸ್ಟೇ ಪೇ ಮಾಡಿ ಬುಕ್ ಮಾಡಿದ್ದೆ ಆ ಸೀರೆ ಬ್ಲೂ ಕಲರ್ ನೆವಿ ಬ್ಲೂ ಕಲರ್ ತುಂಬ ಚೆನ್ನಾಗಿತ್ತು ಮತ್ತು ಆ ಸೀರೆ ಬುಕ್ ಮಾಡಿ ಒಂದು ವಾರ ಆದ್ಮೇಲೆ ಆ ಸೀರೆ ಡೆಲವರಿ ಆಗಿ ನಮ್ಮ ಮನೆ ಬಾಗಿಲಿಗೆ ಬಂತು ಆಗ ನಾನು ಆ ಸೀರೆಯನ್ನು ಓಪನ್ ಮಾಡಿ ನೋಡಿದೆ ಆದರೆ ನನಗೆ ತುಂಬ ಬೇಜರಾಯಿತು ಏಕೆಂದರೆ ಆ ಸೀರೆಯ ಬೆ ಯ ಬೆಲೆ ಮೂರು ಸಾವಿರ ರೂಪಾಯ್ ನಾನು ಸೀರೆ ಮಾಡಿರುವ ಬೆ ಆರ್ಡರ್ ಮಾಡಿರುವ ಸೀರೆ ಬಂದಿಲ್ಲ ನೆಲ ಒರೆಸೋ ಬಟ್ಟೆ ಕೂಡ ಆಗಲ್ಲ ಅಂಥಾ ಒಂದು ಬಟ್ಟೇ ಕಳಿಸಿದಾರೆ ನಾನು ಬುಕ್ ಮಾಡಿದ ಸೀರೇ ಕಳಿಸ್ದೆ ನೆಲ ಒರ್ಸೋಕ್ಕೂ ಕೂಡ ಆಗಲ್ಲ ಆ ಬಟ್ಟೆ ಅಂತ ಬಟ್ಟೆ ಕಳಿಸಿದಾರೆ ನಾವು ಲೈನಿಂಗ್ ಯಾವುದಾದ್ರೂ ಬಟ್ಟೆ ಒಳಗಡೆ ಲೈನಿಂಗ್ ಬಟ್ಟೆಯನ್ನು ಹಾಕ್ತಿವಲ್ಲ ಆ ಥರ ಒಂದು ಬಟ್ಟೆಯನ್ನು ಇಟ್ಟು ಕಳಿಸಿದಾರೆ ಆಗಲೇ ನಾನು ಅನ್ಕೊಂಡೆ ನನ್ನ ಕರ್ಮ ನನ್ನ ಗ್ರಹಚಾರ ಕೆಟ್ಟಿತ್ತೇನೋ ಅದಕ್ಕೆ ನಾನು ಸುಮ್ಮನೆ ಇರಲಾರದೆ ಮೂರು ಸಾವಿರ ರೂಪಾಯ್ ಕೊಟ್ಟು ಮೂರು ಸಾವಿರ ಮೂರು ಸಾವಿರ ರೂಪಾಯ್ ಕೊಟ್ಟು ಇಂಥಾ ಒಂದು ನೆಲ ಒರೆಸೋ ಬಟ್ಟೆಯನ್ನು ಬುಕ್ ಮಾಡಿದ್ದೆ ನಾನು ಬುಕ್ ಮಾಡಿದ ಸೀರೆ ಬೇರೆ ಅವರು ಕೊಟ್ಟು ಕಳಿಸಿರುವ ಬಟ್ಟೆ ಬೇರೆ ನನಗೆ ತುಂಬ ಬೇಜಾರಾಗಿ ಆ ಬಟ್ಟೆ ಬಿಸಾಕಿಬಿಟ್ಟೆ ರಿಟನ್ ಕೂಡ ಮಾಡಿಲ್ಲ ಬಿಸಾಕಿಬಿಟ್ಟೆ ಇನ್ಯಾವತ್ತೂ ಆನ್ಲೈನ್ ಮುಖಾಂತ್ರ ಬಟ್ಟೆಯನ್ನು ತಗೊಬಾರ್ದಂತ ಡಿಸೈಡ್ ಮಾಡಿದೀನಿ ಮೂರು ಸಾವಿರ ರೂಪಾಯ್ಗೆ ಎಂಥ ಸೀರೆ ತಗೊಬೋದಿತ್ತು ಅಂಗಡಿಯಲ್ಲಿ ನಾನು ಸುಮ್ಮನೆ ಇರಲಾರ್ದಿರ ಏನೋ ಡಿಫ್ರೆಂಟಾಗಿದೆ ಸೀರೆ ಚೆನ್ನಾಗಿರುತ್ತೆ ಈ ಫೋಟೋಲಿ ಇರೋ ಥರ ಸೀರೆ ಕಳಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಅವರು ನನಗೆ ನಾನು ಬುಕ್ ಮಾಡಿದ ಸೀರೆಯನ್ನು ಬಿಟ್ಟು ನೆಲ ಒರೆಸೋ ಬಟ್ಟೆ ಕಳಿಸ್ಕೊಟ್ಟಿದ್ದಾರೆ ಜನರಿಗೆ ಇಷ್ಟೆಲ್ಲ ಆನ್ಲೈನವರು ಎಷ್ಟು ಮೋಸ ಮಾಡ್ತಾರಂತ ಈಗ ನನಗೆ ಗೊತ್ತಾಯಿತು ಮತ್ತು ಅನುಭವ ಆಯಿತು ಅದೇ ಮೂರು ಸಾವಿರ ರೂಪಾಯಿ ಕೊಟ್ಟು ಕೂರಿದ ಬಟ್ಟೆ ಅಂಗ್ಡಿಯಲ್ಲಿ ನೋಡಿ ತಗೊಬೋದಿತ್ತು ಆದರೆ ನನ್ನ ಬುದ್ದಿಗೆ ಏನಾಗಿತ್ತೋ ಇಂಥಾ ಒಂದು ಬಟ್ಟೆಯನ್ನು ಬುಕ್ ಮಾಡಿ ಮೂರು ಸಾವಿರ ರೂಪಾಯಿ ಲಾಸ್ ಮಾಡಿಕೊಂಡೆ ಇನ್ಮೇಲೆ ಯಾವುದೇ ಆನ್ಲೈನ್ ಇನ್ನಲ್ಲಿ ನೋಡೋ ಆ ಬಟ್ಟೆಯನ್ನು ಬುಕ್ ಮಾಡಬಾರ್ದಂತ ಡಿಸೈಡ್ ಮಾಡಿಬಿಟ್ಟಿದ್ದಿನಿ ಮೂರು ಸಾವಿರ ರೂಪಾಯ್ಗೆ ಮೂರು ಸಾವಿರ ರೂಪಾಯು ಹೋಯ್ತು ಬಟ್ಟೆಗೆ ಬಟ್ಟೆನೂ ಇಲ್ಲ ನಮ್ಮ ಮನೆಯಲ್ಲಿ ಗೊತ್ತಾಗಿ ನನ್ನನ್ನು ತುಂಬ ಚೆನ್ನಾಗಿ ಬೈದ್ರು ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಹೋಗಿ ಹೋಗಿ ಅದೇನು ಚೆನ್ನಾಗಿದೆ ಅಂತ ಆ ಬಟ್ಟೆ ಆ ಸೀರೆ ನೀನು ಆಡ್ರ್ ಮಾಡಿ ತಗೊಂಡಿದ್ಯಾ ನೀನು ಹಾರ್ಡರ್ ಮಾಡಿರೋ ಬಟ್ಟೆ ಬಿಟ್ಟು ನೋಡು ಅವರು ಇಂಥಾ ನೆಲ ಒರೆಸೋ ಬಟ್ಟೆ ಕಳಿಸ್ಕೊಟ್ಟಿದ್ದಾರೆ ಗೊತ್ತಿದ್ರೆ ಮಾಡು ಇಲ್ಲಂದರೆ ಸುಮ್ಮನಿರು ಅಂತ ನಮ್ಮ ಮನೆಯವರು ನನ್ನ ತುಂಬ ಚೆನ್ನಾಗಿ ಬೈದ್ರು ಅವರಹತ್ರ ಬೈಸಿಕೊಂಡಿದ್ದಲ್ದೇ ನನಗೆ ತುಂಬಾ ಬೇಜಾರಾಗಿ ಆಯ್ತು ಆ ಬಟ್ಟೆ ನೋಡಿದ್ರೆ ಹೊಟ್ಟೆನೇ ಉರಿಯುತ್ತೆ ಹೋಗಿ ಹೋಗಿ ಇಂಥ ಬಟ್ಟೆ ಆನ್ಲೈನಲ್ಲಿ ಬುಕ್ ಮಾಡಿ ಮೋಸ ಹೋದ್ನಲ್ಲಪ್ಪಾ ಮೂರು ಸಾವಿರ ರೂಪಾಯ್ ಕಳ್ಕೊಂಡ್ನಲ್ಲಪ್ಪಾ ಹೋಗಿದ್ ಹೋಯ್ತು ಏನು ಮಾಡೊಕ್ಕಾಗಲ್ಲ ಆದರೆ ಇನ್ಯಾವತ್ತೂ ಯಾವುದೇ ಆನ್ಲೈನ್ ಪ್ರೋಡಕ್ಟನ್ನು ನಾನು ಬುಕ್ ಮಾಡಬಾರ್ದು ಅಂತ ನಿರ್ಧರಿಸುತ್ತಿದ್ದೇನೆ ನಾನು ಫಶ್ಟು ಬುಕ್ ಮಾಡಿದ ಪ್ರೋಡಕ್ಟ್ ಒಂದು ಸಲ ಆದರೆ ಅದು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಅದು ಚೆನ್ನಾಗೇ ಬಂದಿತ್ತು ಇದು ಯಾವುದೋ ಲೋಕಲ್ ನಾನು ನೋಡಿಕೊಳ್ಲಿಲ್ಲ ಆಂ ಬಟ್ ಸೀರೆ ಚೆನ್ನಾಗಿದ್ದಿದ್ರಿಂದ ನಾನೇನು ಮಾಡಿದೆ ಫಶ್ಟ್ ಪ್ರೋಡಕ್ಟ್ ಚೆನ್ನಾಗ್ ಬಂದಿದ್ಯಲ್ಲ ಅಂದುಬಿಟ್ಟು ಈ ಸೆಕೆಂಡ್ ಪ್ರೋಡಕ್ಟನ್ನು ಬುಕ್ ಮಾಡಿದೆ ಆದರೆ ಅವರು ಫಸ್ಟ್ ಟೈಮ್ ಚೆನ್ನಾಗ್ ಕೊಟ್ಟು ಸೆಕೆಂಡ್ ಟೈಮ್ ಟೋಪಿ ಹಾಕಿದ್ರು ಸೆಕೆಂಡ್ ಟೈಮ್ ಮಾಡಿದ ಮೂರು ಸಾವಿರ ರೂಪಾಯಿ ಸೀರೆ ನೂರು ರೂಪಾಯ್ ನೆಲ ಒರೆಸೋ ಬಟ್ಟೆ ಕೂಡ ಅಷ್ಟು ಬೆಲೆ ಬಾಳೋ ಸೀರೆ ಬಟ್ಟೆ ಕಳಿಸ್ಕೊಟ್ಟಿದ್ದಾರೆ ನೋಡಿ ಆದ್ದರಿಂದ ನಂಗೆ ತುಂಬಾ ಬೇಜಾರಾಗಿದೆ ಇನ್ನು ಯಾವತ್ತೂ ಯಾವುದೇ ಆನ್ಲೈನ್ ಪ್ರೋಡಕ್ಟ್ ತಗೊಬಾರ್ದು ಅಂತ ನಿರ್ಧಾರ ಮಾಡಿದ್ದಿನಿ ಈಗ ಮೂರು ಸಾವಿರ ರೂಪಾಯಿ ಹೋಗಿದ್ ಹೋಯ್ತು ಏನು ಮಾಡೊಕ್ಕಾಗಲ್ಲ ಇದು ನನ್ನ ಸೆಕೆಂಡ್ ಪ್ರೋಡಕ್ಟಲ್ಲಿ ನಾನು ತುಂಬ ಮೋಸ ಹೋಗಿದೀನ್ ಇನ್ಮುಂದೆ ಯಾವುದೇ ಆನ್ಲೈನ್ ಪ್ರೋಡಕ್ಟ್ ತಗೊಬಾರದು ಅಂತ ಗಟ್ಟಿ ನಿರ್ಧಾರ ತಗೊಂಡಿದಿನಿ ಯಾರಾರು ತಗೊಳೊರಹತ್ರ ನಾನು ತಗೊಬೇಡಿ ಅಂತ ಹೇಳ್ತಿನಿ